ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು